ನಮಗೆ ಓಲೋ ಕ್ಯಾಬು ಬುಕ್ ಮಾಡಬೇಕಾಗಿತ್ತು ಮತ್ತೆ ಅದು ನಮಗೆ ಹೇಗಾಗಿದೆ ಪ್ರೋಸಿಜರ್ ಅಂತೂ ಗೊತ್ತಿಲ್ಲ ಇಲ್ಲಿಂದ ಹೈದ್ರಾಬಾದಿಗೆ ಹೋಗಬೇಕಾದ್ರೆ ನಮ್ಮಲ್ಲಿ ಯಾರುನೂ ಸಿಗ್ತಲ್ಲ ಭಾಳ ದುಡ್ಡು ಕೇಳ್ತಾಯಿದ್ದಾರೆ ಮತ್ತೆ ಓ ಬೇರೆ ಆದರೂ ಓಲಾ ಕ್ಯಾಬ್ ಮಾಡಿದ್ರೆ ಕಡ್ಮೆ ರೇಟ್ನೂ ಇರ್ತದೆ ಮತ್ತು ಸಮಯಕ್ಕೊಯ್ದು ಬಿಡ್ತಾರೆ ಅಂತ ಹೇಳಿದರು ಹಾಗಾಗಿ ನಾನು ಕ್ಯಾಬು ಬುಕ್ ಮಾಡ್ಬೇಕಂತಂದು ನಿಮಗೆ ಕಾಲ್ ಮಾಡಿದ್ದೀನಿ ಮತ್ತು ಎಷ್ಟದ ದುಡ್ಡು ಎಷ್ಟಿಲ್ಲ ಕಡ್ಮೆ ರೇಟ್ದಾಗ ಹೇಗಿದೆ ಕಡಿಮಿದ್ರೆ ಮಾಡ್ತೀವಿ ಮತ್ತು ನೀವು ಬರ್ತೀರಾ ಇಲ್ಲ ಎಷ್ಟು ಗಂಟೆಗೆ ನಮಗೆ ನಾಲ್ಕು ಗಂಟೆಗೆ ಹೋಗೋದಿದೆ ಇಲ್ಲಿ ನಾಲ್ಕು ಗಂಟೆಗೆ ಬಿಟ್ಟರೆ ಅಲ್ಲಿ ಹತ್ತಕ್ಕಾಗೂ ಮುಟ್ತೀವಿ ಮತ್ತಲ್ಲಿ ಚೆಕ್ಕಿಂಗ್ ಅದನ್ನು ಮಾಡಿ ನಂದು ಏರ್ಪೋರ್ಟ್ ಇದ್ದಿದ್ದು ನ ಹತ್ತು ಗಂಟೆಗೆ ಮತ್ತು ಅಲ್ಲಿ ಎರಡು ಗಂಟೆ ಹಾಗೆ ಚೆಕ್ ಮಾಡ್ತಾರೆ ಅಲ್ಲೆಲ್ಲ ಮತ್ತು ನಾವು ಮತ್ತು ಹೋಗೋತ್ತಿಗೆ ನಮ್ಮ ಮಕ್ಕಳು ನಮ್ಮ ಮನೆಯವರೆಲ್ಲ ಬರ್ತಾರೆ ಮತ್ತು ಅವರಿಗೆ ವಾಪಸ್ಸು ಆಗೋದಕ್ಕೂ ಲೇಟಾಗ್ತದ ಆ ಸಲುವಾಗಿ ಆದಷ್ಟು ನೀವು ಜಲ್ದಿ ಬಂದರೆ ಒಳ್ಳೇದು ಮತ್ತು ನೀವು ಆಮೇಲೆ ನಮ್ಗೆ ಬರೋಕೆ ಆಗ್ದಿದ್ರೆ ಹೇಗೆ ಮಾಡೋದು ಆಮೇಲೆ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳ್ಬಾರ್ದು ಮತ್ತು ನೀವು ಕರೆಕ್ಟ್ ಸಮಯ ಕರೆಕ್ಟ್ ಬರಬೇಕು ಸಮಯಕ್ಕೆ ಮತ್ತು ನಮಗ ಬರ್ತೀವಿ ಇಲ್ಲಂತಂದು ಕರೆಕ್ಟ್ ಹೇಳಬೇಕು ಇಲ್ಲಾಂದ್ರೆ ನಾವು ಬೇರೆ ಕ್ಯಾಬಿಗೆ ಬುಕ್ ಮಾಡ್ತೀವಿ ಆ ಸಲುವಾಗಿ ನೀವು ಆದಷ್ಟು ಜಲ್ದಿ ಬಂದರೂ ಒಳ್ಳೇದು ಮತ್ತು ಕ್ಯಾಬ್ ಫಂಕ್ಷನ್ ಇದೆ ಅದು ಇದೆ ಅಂತ ನಮಗೇನೂ ಹೇಳ್ಬಾರ್ದು ಮತ್ತು ನಾವು ಬರ್ ಬಂದಮೇಲೆ ಮತ್ತು ನಮ್ಮ ಮಕ್ಳಿಗೆಲ್ಲ ರಿಟರ್ನ್ ಬರ್ಬೇಕಾಗ್ತದಲ್ಲ ಅದರ ಸಲುವಾಗಿ ಮತ್ತು ಇಲ್ಲಿ ಬಂದಮೇಲೆ ಲೇಟಾಗ್ತದೆ ಮತ್ತು ಅಲ್ಲಿಂದಿಲ್ಲಿ ಮೂರ್ನಾಲ್ಕು ತಾಸಿದ್ದು ನ ಹಾದಿ ಇದೆ ಅದು ಮತ್ತೆ ಬರೋದಾದರೆ ಲೇಟ್ ಆಗ್ತದ ಅದು ಸಲುವಾಗಿ ನೀವು ಸಮಯಕ್ಕೆ ಬರಬೇಕು